ನಾವು ನಮ್ಮ ಸ್ಥಳೀಯ ಭಾಷೆ ಅಂದರೆ ಕನ್ನಡ ಅದೇ ರೀತಿ ನಮ್ಮನೆ ಭಾಷೆ ತುಳು ನಾನು ಕನ್ನಡದಲ್ಲಿ ನೋಡುವ ಪ್ರೋಗ್ರಾಮ್ ಜೀ ಟಿ ವಿ ಮತ್ತು ಕಲರ್ಸ್ ಎರಡು ಸರ್ ನಾನು ಬೆಳಿಗ್ಗೆ ಹೆಚ್ಚಾಗಿ ನೋಡೋದಿಲ್ಲ ಇಲೆಕ್ಷನ್ ನ್ಯೂಸ್ ಇದ್ದರೆ ಮಾತ್ರ ನೋಡೋದು ಅದರ್ವೈಸ ಈ ರಿಪಬ್ಲಿಕ್ ಟಿ ವಿಲಿ ಮತ್ತೆ ಇಂಗ್ಲಿ ಇಂಗ್ಲೀಷಿನಲ್ಲಿ ಅದೇ ರೀತಿ ಕನ್ನಡದಲ್ಲಿ ರಿಪಬ್ಲಿಕ್ನವ್ರದ್ದು ಒಂದು ಹೊಸ ಚ್ಯಾನಲ್ ಈಗ ಪ್ರಾರಂಭ ಮಾಡಿದ್ದಾರೆ ನ್ಯೂಸಿನ ಬಗ್ಗೆ ಅದರಲ್ಲಿ ನನಗೆ ಸಾಧಾರಣ ಸ್ವಲ್ಪ ಆದರು ಸತ್ಯಾಂಶ ಆದ ನಡೆದ ಘಟನೆಗಳು ನೆನಪಾಗ್ತದೆ ಅದೇ ರೀತಿ ಈಗ ಈಗ ರಿಪಬ್ಲಿಕ್ನವ್ರದ್ದು ಕನ್ನಡದಲ್ಲಿ ಸಮೇತ ಪ್ರಾರಂಭವಾಗಿದೆ ನಾನು ನಮಗೆ ಸಾಧಾರಣ ಆರುವರೆ ಗಂಟೆಯ ನಂತರ ನಾನು ಸ್ವಲ್ಪ ಫ್ರೀ ಆಗಿರ್ತೇನೆ ಈ ತೋಟದ ಕೆಲಸ ಗಾರ್ಡನ್ ಕೆಲಸಯೆಲ್ಲ ಮಾಡಿದಮೇಲೆ ಸ್ವಲ್ಪ ಊಟ ಊಟ ಮಾಡುವ ಮೊ ಸಾಯಂಕಾಲ ಊಟ ಮಾಡುವ ಮೊದಲು ಮತ್ತೆ ರಾತ್ರಿ ಮಲಗು ಸ್ನಾನ ಮಾಡಿ ಮಲಗುವ ಮೊದಲು ಸ್ವಲ್ಪ ಟಿ ವಿ ನೋಡೋದೊಂದದು ಅಭ್ಯಾಸ ಮೊದಲಿನಿಂದಲೂ ಅಭ್ಯಾಸ ಅದರಲ್ಲಿ ಈ ಕನ್ನಡದಲ್ಲಿ ಕೆಲವು ಸೀರಿಯಲ್ ಬರ್ತಾಯಿದೆ ಅದರಲ್ಲಿ ನಾನು ನೋಡುವಂತದ್ದೊಂದು ಹಿಟ್ಲರ್ ಕಲ್ಯಾಣವನ್ನು ವನ್ನು ಮೊದಲಿಂದನು ನಾನು ಅದನ್ನು ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೇನೆ ಅದು ಆರುವರೆಯಿಂದ ಏಳು ಗಂಟೆಗೆ ಜೀ ಟಿ ವಿಯಲ್ಲಿ ಬರ್ತಾಯಿದೆ ಅದೇ ರೀತಿ ಈ ಕಲರ್ಸಿನಲ್ಲಿ ಈ ಇನ್ನೊಂದು ಪ್ರೋಗ್ರಾ ಕಲರ್ಸ್ ಪ್ರೋಗ್ರಾಮಿನಲ್ಲಿ ಮ ಮಹಾದೇವಿಯಂತ ತಾಯಿಯ ಒಂದು ಒಂದು ದೈವಾಂಶದ ಒಂದು ಸೀರಿಯಲ್ ಅದನ್ನು ಕೂಡ ನೋಡ್ತಾಯಿದ್ದೇನೆ ಆದರೆ ಕ ಕ ಟ್ಯು ಕ ಕಾಲ ಬೇರೆ ಟೈಮಿನಲ್ಲಿ ನನಗೆ ನ್ಯೂಸ್ ನೋಡುವ ಒಂದು ಅಭ್ಯಾಸ ಆ ಆದ್ದರಿಂದ ನಾನು ಕನ್ನಡದಲ್ಲಿಯೂ ನ್ಯೂಸ್ ನೋಡ್ತಾಯಿದ್ದೇನೆ ಕನ್ನಡದಲ್ಲಿ ರಿಪಬ್ಲಿಕ್ ಟಿ ವಿ ಅದನ್ನು ಅದೇ ರೀತಿ ಇಂಗ್ಲೀಷಿನಲ್ಲಿ ಕೆಲವು ಸರಿ ನಾನು ದ ದೂರದರ್ಶನದ ಟು ನೈಂಟಿ ತ್ರೀ ನಮ್ಮಲ್ಲಿ ಬರುವ ಚಾನೆಲಿನಲ್ಲಿ ಸಮೇತ ಇಲ್ಲ ಅದು ಹಿಂದಿಯಲ್ಲಿರೋದ್ರಿಂದ ಸ್ವಲ್ಪ ಎಲ್ಲ ಸೆಂಟೆನ್ಸನ್ನು ನನಗೆ ಅರಗಿಸಲಿಕ್ಕಾಗುದಿಲ್ಲ ಆದ್ದರಿಂದ ಹೆಚ್ಚಾಗಿ ಇಂಗ್ಲೀಷಿನ ಜಿ ಸಿ ಸಿ ಎನ್ ಜಿ ಟ್ ಟಿ ವಿ ಅದು ಮತ್ತೆ ರಿಪಬ್ಬ್ಲಿಕ್ ಪ ಟಿ ವಿಯನ್ನು ಟಿ ವಿಯ ನ್ಯೂಸನ್ನು ನೋಡ್ತಾಯಿದ್ದೇನೆ ಅದು ಕಂಟಿನ್ಯೂಯಸ್ ಇರ್ತದೆ ಮತ್ತದೇ ಅದೇ ಹೇಳಿದೆ ನಾನು ಜೀ ಪಿಚ್ಚರಿನ ಜೀ ಚಾನೆಲಿನಲ್ಲಿ ಹಿಟ್ಲರ್ ಕಲ್ಯಾಣ ಹೇಳಿ ಒಂದು ಅರ್ಧ ಗಂಟೆಯ ಪ್ರೋಗ್ರಾಮು ಅದೇ ರೀತಿ ಕಲರ್ಸ್ ಟಿ ವಿಯಲ್ಲಿ ಕ್ ಕೂಡ ಪ ಬರುವ ಪ್ರೋಗ್ರಾಮನ್ನು ನೋಡುತ್ತಾಯಿರ್ತೇನೆ ಅದು ಒಟ್ಟಿಗೆ ಮನೋರಂಜನೆಗಾಗಿ ಮತ್ತು ಬೇರೆ ಯಾವುದೇ ಇದಕ್ಕಲ್ಲ ಆದರೆ ನನಗೊಂದು ಅದೇ ರಾತ್ರಿ ಬ್ ಊಟ ಮಾಡುವ ಮೊದಲು ಸ್ವಲ್ಪ ಟೈಮ್ ಪಾಸ್ ಆಗಬೇಕು ನಾನು ಸಾಧಾರಣ ಏಳು ಗಂಟೆಗೆ ಒಂದು ಟ್ಯಾಬ್ಲೆಟ್ ತಗೊಂಡ್ಮೇಲೆ ಏಳುವರೆ ಗಂಟೆಗೆ ಊಟ ನನ್ದು ಏಳುವರೆಯಿಂದ ಎ ಎಂಟು ಗಂಟೆ ತನಕ ನಾನು ಊಟ ಮ್ ಊಟದ ರೆಸ್ಟ್ ನಂತರ ಪುನಃ ಟಿ ವಿ ಒಂಬತ್ತುವರೆ ಗಂಟೆಗೆ ಈಗ ಇವರು ಬಿಗ್ ಬಾಸ್ ಹೇಳಿ ಕನ್ನಡದಲ್ಲಿ ಕೂಡ ಬಂದಿದೆ ಅದನ್ನು ಕೆಲವು ದಿವಸ ನೋಡುತ್ತೇನೆ ಕೆಲವು ದಿವಸ ನೋಡೋದಿಲ್ಲ ಯಾಕೆಂದ್ರೆ ಅದು ಅಂಥದ್ದು ಒಂದು ಇಂಟ್ರೆಸ್ಟಿಂಗ್ ಇರೋದಿಲ್ಲ ಇಂಟ್ರೆಸ್ಟಿಂಗ್ ಇದ್ದರೆ ಮಾತ್ರ ಅದನ್ನು ನೋಡೋದು ಆಮೇಲೆ ಶನಿವಾರ ಮತ್ತು ಆದಿತ್ಯವಾರ ಜೀ ಟಿ ವಿನಲ್ಲಿ ಸರಿಗಮಪ ಹೇಳಿ ಮಕ್ ಹಾಡಿನ ಒಂದು ಪ್ರೋಗ್ರಾಮ್ ಇದೆ ಅದೇ ರೀತಿ ನಂತರ ಡ್ರಾಮಾ ಜ್ಯುನಿಯರ್ ಹೇಳಿ ಒಂದು ಇದೆ ಅದು ಮಕ್ಕಳ ಡ್ರಾಮಾವನ್ನು ನೋಡಲಿಕ್ಕೆ ಸ್ವಲ್ಪ ಸಂತೋಷವಾಗ್ತದೆ ಟೈಮ್ ಪಾಸ್ ಆಗ್ತದೆ ಅದೇ ರೀತಿ ಈ ಸರಿಗಮಪ ಹಾಗೆ ಅದರಲ್ಲಿ ಎಷ್ಟೋ ಸೌ ಸಂಗೀತಗಾರರದ್ದು ಸಂಗೀತವನ್ನನ್ನು ಕೇಳಲಿಕ್ಕೆ ಇಂಪು ಆದ್ದರಿಂದ ಈ ನಮಗೆ ವಯಸ್ಸಾದಮೇಲೆ ಇಂಥದ್ದೊಂದು ಸಣ್ಣ ಒಂದು ಅಭ್ಯಾಸ ಹಾಬಿ ಇರ್ತದೆ ಈ ನ್ಯೂಸ್ ಒಂದು ಯಾವಾಗಲು ನೋಡುತ್ತಾಯಿರ್ತೇನೆ ಈವನ್ ಇಲೆಕ್ಷನ್ ಟೈಮಿನಲ್ಲಿ ಇಲೆಕ್ಷನ್ ನ್ಯೂಸು ಈವನ್ ಕ್ರಿಕೆಟ್ ಕ್ರಿಕೆಟ್ ಸ್ವಲ್ಪ ಇಂಟ್ರೆಸ್ಟ್ ನನಗೆ ಟಿ ಟ್ವೆಂಟಿ ಮೊನ್ನೆ ಮೊನ್ನೆ ತನಕ ಡೇ ಮ್ಯಾಚ್ ಇತ್ತು ಅದು ಫೈನಲ್ ತನಕ ನಾನು ನೋಡಿದ್ದೇನೆ ದಿವಸ ಏಳು ಗಂಟೆ ನಂತರ ಇರೋದರಿಂದ ನಮಗೆ ಊಟದ ಮೊದಲು ಅದೊಂದು ಟಿ ವಿ ನೋಡಲಿಕ್ಕೆ ಒಂದು ಅಭ್ಯಾಸ ನಮಗೆ ಟೈಮ್ ಪಾಸ್ ಕೂಡ ಆಗ್ತದೆ ಸಾಯಂಕಾಲ ಟೈಮ್ ಪಾ ಈ ಹಳಬರಿಗೆ ವಯಸ್ಸಾದವ್ರಿಗೆ ಟೈಮನ್ನು ಸ್ಪೆಂಡ್ ಮಾಡೋದೇ ಭಾಳ ಕಷ್ಟ ಆದ್ದರಿಂದ ಊಟ ಆಗುವ ತನಕ ಏನು ಟೈಮ್ ಪಾಸ್ ಮಾಡಿ ನಂತರ ಪುನಃ ಒಂದು ಸೀರಿಯಲ್ ನೋಡಿ ನಂತರ ಓ ಸ್ನಾನ ಮಾಡಿ ಮಲಗುವ ಒಂದು ಅಭ್ಯಾಸ ಕ್ ಈವನ್ನ ಕನ್ನಡದಲ್ಲಿ ಕೂಡ ನಾವು ನಮ್ಮ ಟಿ ವಿಯಲ್ಲಿ ಕೆಲವು ಪ್ರೋಗ್ರಾಮ್ ಬರ್ತದೆ ಬಲೇ ತಿರ್ಪಾಲೆ ಹೇಳೋ ಒಂದು ತುಳು ಏನು ನಾಟಕ ನಮ್ಮ ಬರ್ತಿತ್ತು ಅದರಲ್ಲಿ ಕಾಪುವಿನ ಪ್ರಶಂಸ ಟೀಮಿನವ್ರು ಉತ್ತಮವಾದ ಒಂದು ನಾಟಕವನ್ನು ಟಿ ವಿ ಮುಖ ಮುಖಾಂತರ ಪ್ರಸರಿಸ್ತಾರೆ ಆದ್ದರಿಂದ ಅದನ್ನು ನಾನು ಕಂಟಿನ್ಯೂಯಸ್ ನೋಡುತ್ತಾಯಿದ್ದೇನೆ ಮತ್ತೆ ಟಿ ವಿ ಯೂಟ್ಯೂಬಿನಲ್ಲಿ ನನಗೆ ಅಷ್ಟು ನೋಡುವಂತ ಅಭ್ಯಾಸ ಇಲ್ಲ ಮಕ್ಕಳು ಬಂದರೆ ಅದನ್ನು ತೋರಿಸ್ತಾಯಿರ್ತಾರೆ ನೋಡುತ್ತಾಯಿದ್ದೇವೆ ಕೆಲವು ಸೀರಿಯಲ್ ಕೆಲವು ಫ್ ಫಿಲ್ಮನ್ನು ಕೂಡ ಹಾಕ್ತಾಯಿದ್ದಾರೆ ಕಾಂತಾರ ಫಿಲ್ಮ್ ಅದನ್ನು ಕೂಡ ಯೂಟ್ಯೂಬಿನಲ್ಲಿ ನೋಡಿದೆ ನಾನು ಈ ವಯಸ್ಸಾದಮೇಲೆ ಸಿನಿ ಥಿಯೇಟರಿಗೆ ಹೋಗುವ ಒಂದು ಅಭ್ಯಾಸ ಕೂಡ ಕಮ್ಮಿಯಾಗಿದೆ ಮೊದಲು ನಾನು ಒಂದು ದಿವಸ ಮೂರು ಶೋ ನೋಡಿದ್ದು ಇದೆ ಆಗ ನಮ್ಮ ಹುಡುಗಾಟಗಾರ್ರ ಪ್ರಾಯದಲ್ಲಿ ಇಂಥದ್ದೊಂದು ಅಭ್ಯಾಸ ಇತ್ತು ಈಗ ಥಿಯೇಟ್ರ್ ಕೂಡ ಕಮ್ಮಿಯಾಗಿದೆ ಎಲ್ಲಾ ಥಿಯೇಟ್ರ್ ಹೋಗಿ ಕಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿದೆ ಅದ ಇದ ಇದೊಂದು ಅಭ್ಯಾಸ ಅಭ್ಯಾಸ ಅಂದರೆ ಹಾಬಿ ಆದ್ದರಿಂದ ಇದರಲ್ಲಿ ಸ್ಥಳೀಯ ಭಾಷೆಯಲ್ಲಿ ನೋಡುವಂಥದ್ದೊಂದು ನನಗೆ ಟೈಮು ಇಲ್ಲದಿದ್ದರೆ ಮೊದಲು ಸರ್ವೀಸಿನಲ್ಲಿರುವಾಗ ಇದನ್ನೆಲ್ಲ ನೋಡಲಿಕ್ಕೆ ಪುರಸೊತ್ತಾಗುದಿಲ್ಲ ಈಗ ವಯಸ್ಸಾದಮೇಲೆ ಈ ಸಾಯಂಕಾಲ ಒಂದು ನೋಡುತ್ತಾಯಿರ್ತೇನೆ